ಹಲೋ ಹರಿ ನಾನು ಸುಮುಖ ಮಾತಾಡ್ತಾ ಇದ್ದೀನಿ ನೀವು ಅರಾಮಿದ್ದೀರಾ ಮನೆಯಲ್ಲೆಲ್ಲ ಅರಾಮಿದ್ದೀರಾ ಹೌದಾ ನಾವೆಲ್ಲ ಅರಾಮಿದ್ದೀವಿ ಹಾಂ ನಾನು ಅರಾಮಿದ್ದೀನಿ ನೀವೆಲ್ಲ ಅರಾಮಿದ್ದೀರಲ್ವ ಅದೇ ನಾನು ಒಂಚೂರು ರೈಲ್ ಬಗ್ಗೆ ಕೇಳಣ ಅಂತ ಹೇಳಿ ಫೋನ್ ಹೊಡೆದೆ ಏನು ಅಂತ ಕೇಳಿದರೆ ಇನ್ನೊಂದು ನಾಲ್ಕು ದಿವಸ ನಂತರ ನಾನು ಒಂಚೂರು ಬೆಂಗಳೂರ್ಗೆ ಹೋಗಬೇಕಿತ್ತು ಬಸ್ಸೂ ಸುಮ್ಮನೆ ಕಾಶ್ಟ್ಲಿ ಅಲ್ವ ಅದಕ್ಕಾಗಿ ರೈಲ್ ಬುಕ್ ಮಾಡಿದ್ರೆ ಬೆಶ್ಟ್ ಅಂತ ಹೇಳಿ ಅಂದ್ಕೊಂಡೆ ಮತ್ತು ಅರಾಮಾಗಿ ನಿದ್ರೆ ಮಾಡ್ಕೊಂಡು ಹೋಗ್ಬೋದು ಮತ್ತು ಯಾವುದೇ ಜಂಪ್ ಗಿಂಪ್ ಎಂಥದ್ದೂ ಇಲ್ಲ ಒಂದು ಸ್ವಲ್ಪ ಸೌಂಡಾದರೂ ಅದು ನಿದ್ರೆ ಬರುತ್ತೆ ಬಿಡು ಅದೇನು ತೊಂದರೆ ಆಗಲ್ಲ ಮತ್ತು ಸ್ವಲ್ಪ ಕಾಶ್ಟ್ ಕೂಡ ಸ್ವಲ್ಪ ಕಮ್ಮಿ ಆಗತ್ತಲ್ಲ ಅದಕ್ಕಾಗಿ ರೈಲಲ್ಲಿ ಹೋಗಣ ಅಂತ ಅನ್ಕೊಂಡಿದೀನಿ ಅದು ಅದು ಹೇಗೆ ಏನು ನೀವು ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇದ್ದೀಯಲ್ಲ ಅದಕ್ಕಾಗಿ ನಾನು ಫೋನ್ ಹೊಡೆದೆ ಅದು ಮುಂದೆ ಮುಂದಿನ ಭಾನುವಾರದ್ದು ಮುಂದಿನ ಭಾನುವಾರ ಮತ್ತು ಸೋಮವಾರ ರಜೆ ಇದೆಯಲ್ಲ ಅದೇನೋ ಸ್ಟ್ರೈಕ್ ಅಂತ ಹೇಳಿ ಅದು ರೈಲ್ ಬಿಡ್ತಾರಾ ಏನು ಅಂತೇಳಿ ಅದು ಈಗ ನಾನು ಭಾನುವಾರ ಅಥವಾ ಸೋಮವಾರ ಮೇಬಿ ಹೋಗ್ಬೋದು ಅದಕ್ಕಾಗಿ ಕೇಳಣ ಅಂತ ಹೇಳಿ ಫೋನ್ ಹೊಡೆದೆ ಅದು ರೈಲ್ ಇದೆಯಾ ಏನು ಮತ್ತು ಅದು ಎಷ್ಟೊತ್ತಿಗೆ ಇದೆ ಅಂತೇಳಿ ನಿಮ್ಮ ಪಿ ಡಿ ಎಫ್ ಏನಾದ್ರು ಇದ್ದರೆ ನನ್ಗೆ ಕಳಿಸ್ಕೊಡ್ತ್ಯಾ ಮತ್ತು ಅದು ಹೇಗೆ ಅದು ರೈಲ್ನ ಐಡೆಂಟಿಫಿಕೇಷನ್ ಮಾಡೋದು ಕೊನೆಗೆ ಎಷ್ಟನೇ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಅಂತ ಹೇಳಿ ಒಂಚೂರು ಸ್ವಲ್ಪ ನೀನು ವ್ಯವಸ್ಥೆ ಮಾಡಿ ಕೇಳಿಕೊಟ್ರೆ ನಾನು ಪೇಮೆಂಟೆಲ್ಲ ಮಾಡ್ತೀನಿ ಒಂಚೂರು ನೀನೊಂದ್ ಸ್ವಲ್ಪ ಸಹಾಯ ಮಾಡ್ಬೇಕಿತ್ತು ಮಾರಾಯ ಅದೇ ಏನು ಅಂತಂದರೆ ಮತ್ತೆ ರೈಲಿಗೆ ಗೀಲಿಗೆ ಕಲ್ಲು ಹೊಡ್ಯೋದು ಮತ್ತು ರೈಲ್ ಬಂದ್ ಮಾಡೋದು ಆ ಥರದ್ದೆಲ್ಲ ಆಗ್ಬಿಟ್ರೆ ಸುಮ್ಮನೆ ರಗಳೆ ಏನಕ್ಕೆ ಅಂತೇಳಿ ಕರೆಕ್ಟಾಗಿ ಕೇಳ್ಬಿಟ್ರೆ ನೀನು ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ಇದ್ದೀಯಲ್ಲ ಅದಕ್ಕಾಗಿ ಸುಮ್ಮನೆ ಏನಕ್ಕೆ ನನ್ನ ಫ್ರೆಂಡೇ ಇರೋದಕ್ಕಾಗಿ ಅದಕ್ಕಾಗಿ ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬ ಹೋಗ್ವನಿದ್ದ ಅದೇ ಅವ್ನು ಶ್ರೀನಿವಾಸ ಅಂತ ಒಬ್ಬವ ಇದ್ದನಲ್ಲೋ ಅದೇ ಅವನೂ ನಾನೂ ಒಟ್ಟಿಗೇ ಹೋಗ್ತಾ ಇದ್ದೀವಿ ಅದಕ್ಕಾಗಿ ನಿನ್ನ ಕೇಳಣ ಅಂತ ಹೇಳಿ ಇದು ಮಾಡಿದೆ ಫೋನ್ ಮಾಡಿದೆ ಅದು ಏನಾದ್ರೂ ಒಂದು ಮಾಡಿ ಅದೊಂದು ಸ್ವಲ್ಪ ಕಳಿಸ್ಕೊಡು ಮಾರಾಯ ಅದು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆದರೂ ಅಡ್ಡಿಯಿಲ್ಲ ಏನಕ್ಕೆ ಅಂದ್ರೆ ನೀ ಬಿಝಿ ಇರ್ತೀಯ ನನಗೆ ಗೊತ್ತು ಮತ್ತು ತೀರಾ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ ಅದಕ್ಕಾಗಿ ಈಗ ನಾಳೆ ಬೆಳಿಗ್ಗೆ ಆದರೂ ಅಡ್ಡಿಯಿಲ್ಲ ಅದೊಂದು ಸ್ವಲ್ಪ ನೀನು ಕಳಿಸ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ದಯವಿಟ್ಟು ಅದು ಸ್ವಲ್ಪ ಕಳ್ಸ್ಕೊಡು ಆಯಿತಾ ಏನಕ್ಕೆ ಅಂತಂದರೆ ಅಂದರೆ ಅವ್ನಿಗೂ ನಾನು ಒಬ್ನೇ ಆಗಿದ್ರೆ ಏನೋ ಒಂದು ಮಾಡ್ಬೋದಿತ್ತು ಆದರೆ ಶ್ರೀನಿವಾಸನ್ ಅವ್ನೂ ಇದ್ದಾನಲ್ಲ ಅದಕ್ಕಾಗಿ ಮತ್ತು ತೀರಾ ಡೀಲೇ ಮಾಡೋದಕ್ಕೂ ಆಗೋದಿಲ್ಲ ಅದಕ್ಕಾಗಿ ಪ್ಲೀಸ್ ಕಳ್ಸ್ಕೊಡು ಆಯಿತಾ ಹಾಂ ನಾಳೆ ಬೆಳಿಗ್ಗೆ ಒಳಗೇ ಕಳಿಸ್ಕೊಡು ಏನೂ ತೊಂದರೆ ಇಲ್ಲ ಆಯಿತಾ ಸರಿ ಹಾಗಾದರೆ ಹಾಂ ಮತ್ತು ನಿಮ್ಮ ಮನೆ ಎಲ್ಲ ಅರಾಮಿದ್ದಾರಾ ಹೌದಾ ಮತ್ತು ಅದು ಎಷ್ಟು ರೈಲಿದೆ ಅಂತ ಒಂದು ಸ್ವಲ್ಪ ನೀನು ನೋಡಬೇಕಿತ್ತು ಏನಕ್ಕೆ ಅಂತಂದರೆ ಎಲ್ಲಾರೂ ಮಿಸ್ಸಾಯಿತು ಅಂತಂದರೆ ನಾನು ಪೇಮೆಂಟ್ ಅಡ್ಡಿಯಿಲ್ಲ ನನಗೆ ಏನು ಅಂತಂದರೆ ಹೋಗ್ಲೇಬೇಕು ಬೆಂಗಳೂರಿಗೆ ತುಂಬ ಅರ್ಜೆಂಟಿದೆ ಮತ್ತು ಬಿಸ್ನೆಸ್ಸೂ ಅಂತ ಅಂತ ಬರ್ಡೇ ಅಂತ ಒಂದೇ ಅಲ್ಲ ಮತ್ತೆ ಅವ್ನ ಜೊತೆಗೆ ಅದು ನನ್ನ ಶ್ರೀನಿವಾಸನ್ ಅಂತ ಹೇಳಿದ್ನಲ್ಲ ಅವ್ನು ಒಂದು ಬಿಸ್ನೆಸ್ ಕೊಲಾಬ್ ಮಾಡಬೇಕು ಅಂತ ಇದ್ದಾನೆ ಅದ್ಕಾಗಿ ಅವ್ನನ್ನೂ ಕರ್ಕೊಂಡು ಹೋಗ್ತಿ ಅವಾಗ ನನ್ನ ಬಿಸ್ನೆಸ್ಗೂ ಸ್ವಲ್ಪ ಅನುಕೂಲ ಆಗತ್ತಲ್ವಾ ಅದಕ್ಕಾಗಿ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಬೋದು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕಾಗಿ ಹೇಗಾದರೂ ಮಾಡಿ ನನಗೆ ನಾಳೆ ಬೆಳಿಗ್ಗೆ ಒಳಗೆ ಅದು ಸ್ವಲ್ಪ ಮೆಸೇಜ್ ಕಳಿಸು ಇಲ್ಲ ಫೋನ್ ಮಾಡು ಅಡ್ಡಿಲ್ಲ ನಾನು ಎತ್ತುತ್ತೀನಿ ತೊಂದರೆ ಇಲ್ಲ ನಾನು ಏನು ಯಾವ ಕೆಲ್ಸದಲ್ಲಿದ್ರೂ ಎತ್ತುತ್ತೀನಿ ಪ್ಲೀಸ್ ಸರಿ ಹಾಗಾದರೆ